ಕನ್ನಡ ಭಾಷೆಗೆ ಬೇರೆ ಯಾವುದೇ ಭಾಷೆ ಜೊತೆ ಹೋಲ್ಸೋಕ್ ಆಗಲ್ಲ ನನ್ನ ಪ್ರಕಾರ ಯಾಕೆಂದ್ರೆ ಕನ ಕನ್ನಡಕ್ಕೆ ಅದರದ್ದೇ ಆದಂತಹ ಒಂದು ಗತ್ತಿದೆ ಹಂಗಂ ಮತ್ತೆ ಬೇರೆ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆ ಯಾವ್ದಾರು ಕಾರ್ಪ್ರೇಟ್ ವರ್ಲ್ಡ್ಗೆ ಹೋಗ್ಬೇಕ್ ಅಂತ ಅಂದ್ರು ಇಂಗ್ಲೀಷ್ ಭಾಷೆ ತುಂಬ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಅದು ಆದ್ದರಿಂದ ನಾವು ಕೆಲಸ ಪರ್ಪಸ್ಸಿಗೋಸ್ಕರ ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಆದರೆ ಅದನ್ನು ಎಷ್ಟು ಯೂಸ್ ಮಾಡಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿದರೆ ಒಳ್ಳೆಯದ್ ಅನಿಸುತ್ತೆ ಬಟ್ ಎಲ್ಲ ಕಡೆ ಅದನ್ನು ಶೋಆಫ್ ಮಾಡೋದು ಅಷ್ಟು ಸರಿ ಇರಲ್ಲ ಆಮೇಲೆ ಕನ್ನಡಕ್ಕೆ ಕೊಡೋ ಮರ್ಯಾದೆನ ಎಲ್ರೂ ಕೊಡಬೇಕು ಕನ್ನಡ ಭಾಷೆ ನಮ್ಮ ಕರ್ನಾಟಕದಲ್ಲಿ ಇರೋರು ಎಲ್ರೂ ಕನ್ನಡ ಭಾಷೆ ಕಲಿಬೇಕು ಕನ್ನಡ ಮಾತಾಡಬೇಕು ನನಗೆ ಪರ್ಸ್ನಲಿ ಕನ್ನಡ ಭಾಷೆ ತುಂಬ ಇಷ್ಟ ನಾನು ಎಲ್ಲೆ ಹೋದ್ರು ಕನ್ನಡನೇ ಮಾತಾಡ ಎಲ್ಲೇ ಹೋದ್ರು ಅಂತಂದರೆ ಯಾವಾಗ್ಲೂ ಕನ್ನಡನೇ ಮಾತಾಡ್ತೀನಿ ದ ವೆರಿ ನೆಸೆಸಿಟಿ ಇದ್ದಾಗ ಮಾತ್ರ ಇಂಗ್ಲೀಷ್ ಭಾಷೆನ ಬಳಸ್ತೀನಿ ಅದು ಬರಿ ಕೆಲಸದ ಪರ್ಪಸ್ಸಿಗೋಸ್ಕರ ಮಾತ್ರ ಕನ್ನಡ ಭಾಷೆ ನಮ್ಮ ಹೆಮ್ಮೆ